ಈಗ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿ ಮೂಲಭೂತವಾಗಿ ಇರ್ಬೇಕಾದಂಥ ಎಲ್ಲಾ ವ್ಯವಸ್ಥೆಗಳು ಇವೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲು ಅಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನಮಗೆ ಹತ್ತಿರವಿರುವಂಥ ಆಸ್ಪತ್ರೆಗಳಲ್ಲೂ ಅಂತ ವ್ಯವಸ್ಥೆ ಇದೆ ಒಳ್ಳೆದು ಇದೆ ತುಂಬಾ ತುಂಬ ಅಭಿವೃದ್ದಿಯಾಗಿದೆ ಆದರೆ ಅದೇ ತುಂಬ ರಶ್ ಆಗಿರೋದ್ರಿಂದ ಸರತಿ ಸಾಲಿನ ವ್ಯವಸ್ಥೆ ಎಲ್ಲಾ ಕರೆಕ್ಟಾಗಿ ಇರಬೇಕು ಕೂಪನ್ ಸಿಶ ವ್ಯವಸ್ಥೆ ಎಲ್ಲಾ ಸರಿ ಮಾಡಬೇಕು ಅಂಥ ನಂದು ಅಬಿಪ್ರಾಯ ಮತ್ತು ಏನಾದರು ಮುಂದುವರಿದ ಚಿಕಿತ್ಸೆಗೆ ಸಿಟಿಗಳಿಗೆಲ್ಲಾ ಕಳಿಸುವಂಥ ಯೋಜನೆ ಇರಬಾರ್ದು ಅದನ್ನು ಹಳ್ಳಿಗಳಲ್ಲೇ ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಯೋಜನೆಗಳನ್ನೆಲ್ಲಾ ರೂಪಿಸಬೇಕು ಹಳ್ಳಿಯ ಆಸ್ಪತ್ರೆಯಲ್ಲೇ ಅಂಥದೆಲ್ಲಾ ಅಭಿವೃದ್ದಿಗಳು ಆಗಬೇಕು ಸಂಪನ್ಮೂಲಗಳ ಹೆಚ್ಚಾಗಿ ಗಮ್ ಅಭಿವೃದ್ದಿಯಾಗಿದೆ ಆದರೂ ಕೆಲವೊಂದಕ್ಕೆಲ್ಲ ನಾವು ಏನಾದರು ಸ್ಕ್ಯಾನಿಂಗ್ ಅಂತ ಎಲ್ಲಾ ಇದ್ರೆ ಸಿಟಿಗೆ ಹೋಗ್ಬೆಕು ಆಗ್ತದೆ ಅಂಥದನೆಲ್ಲಾ ಸ್ವಲ್ಪ ಅಭಿವೃದ್ದಿಗೊಳಿಸಬೇಕು ಇನ್ನಷ್ಟು ಕೂಡ ಈ ಶುಗರ್ ಪೇಷಂಟ್ ಅವರಿಗೆಲ್ಲಾ ಏನಾದರು ಬ್ರೇನ್ ಮೆದುಳು ರಿಲೇಟೆಡ್ ಏನಾದರು ಮಾಡ್ಬೇಕು ಅಂತಿದ್ರೆ ಆಗ ಎಲ್ಲಾ ಸಿಟಿಗೆ ಕಳಿಸ್ತಾರೆ ಅಂಥದನೆಲ್ಲಾ ಇನ್ನು ಸಹ ಹಳ್ಳಿಗಳಲ್ಲೇ ಅದನ್ನೆಲ್ಲಾ ರೂಪಿಸುವ ವ್ಯವಸ್ಥೆಯನ್ನು ತರಬೇಕು ಅಂಥದೆಲ್ಲಾ ಅಭಿವೃದ್ದಿ ಹೊಂದಬೇಕು ಚಿಕಿತ್ಸೆ ಹೆಚ್ಚಾಗಿ ಒಳ್ಳೆದೇ ಇದೆ ಇನ್ನು ಒಳ್ಳೆದಾಗಿ ರೂಪಿಸಬೇಕು